ನನಗೆ ಫೋಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ ನಾನು ಕೂಡ ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ನಾನು ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಪಟ್ಟು ನಾನು ಎಷ್ಟೊಂದು ಕಡೆ ಪ್ರವಾಸಕ್ಕೆ ಹೋದಾಗೆಲ್ಲ ನಾನು ತುಂಬ ಫೋಟೋಗಳ್ನೆಲ್ಲ ತೆಗೀತಿದ್ದೆ ನಾನು ನಮ್ಮ ದೇಶದ ಆ ಸೊಗ್ಡನ್ನು ತೋರಿಸಲು ನನ್ಗೆ ಅವಕಾಶ ಸಿಕ್ಕಿದ್ರೆ ನಾನು ದೂದ್ಸಾಗರನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಯಾಕೆ ಅಂದರೆ ದೂದ್ಸಾಗರ್ ಅದೊಂದು ವಾಟ್ರ್ಫಾಲ್ಸು ಅದು ನಮ್ಮ ಕರ್ನಾಟಕ ಮತ್ತು ಗೋವಾ ಬಾರ್ಡ್ರಲ್ಲಿ ಬರುತ್ತೆ ಬೆಳಗಾಮಿಂದ ಒಂದು ಅರುವತ್ತು ಕಿಲೋಮೀಟ್ರೇನೋ ದೂದ್ಸಾಗರ್ಗೆ ಆಗುತ್ತೆ ಅಲ್ದು ಗೋ ಅದು ಯಾವ ಮಟ್ಟಿಗೆ ಸುಂದರವಾಗಿದೆ ಅಂದರೆ ಅಲ್ಲಿ ಒಂದು ಸರಿ ನೀವು ಹೋಗ್ ನೋಡಿ ಅದರ ಫುಲ್ಲು ನಿಮಗೆ ಮನಸ್ಸು ತುಂಬ ಇಷ್ಟ ಆಗಿಬಿಡುತ್ತೆ ದೂದ್ಸಾಗರ್ ಯಾಕಂದರೆ ಅದು ಸುಮಾರು ಮುನ್ನೂರ ಹತ್ತು ಮೀಟ್ರು ಉದ್ದ ಏನೋ ಫಾಲ್ಸ್ ಫಾಲ್ಸಿದೆ ಅಗಲ ಅದು ಬಂದು ಮೂವತ್ತು ಮೀಟ್ರು ಅಷ್ಟು ದೊಡ್ಡ ಫಾಲ್ಸು ನಾವು ಎರಡು ಕಿಲೋಮೀಟ್ರು ಟ್ರೈನಿಂದ ಇಳಿ ಟ್ರೈನ್ ಮೂಲಕವೇ ನಾವು ಆ ಜಾಗಕ್ಕೆ ಹೋಗಬೇಕು ಟ್ರೈನಿಂದ ಇಳ್ದು ನಾವು ಎರಡು ಕಿಲೋಮೀಟ್ರು ಆ ಜಾಗಕ್ಕೆ ಟ್ರಕ್ಕಿಂಗ್ ಮಾಡಬೇಕು ಅಲ್ಲಿ ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಅಂದರೆ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ ಮತ್ತು ಫಾರಿನರ್ಸ್ ಕೂಡ ಬಂದು ಆ ಜಾಗಕ್ಕೆ ಈ ಕರ್ನಾಟಕಕ್ಕೆ ಗೋವಾಕ್ಕೆ ಬಂದವರು ಆ ಜಾಗಕ್ಕೆ ಬಂದು ಹೋಗೇ ಹೋಗ್ತಾರೆ ಯಾಕೆ ಅಂದರೆ ಅದು ತುಂಬ ಸುಂದರವಾಗಿದೆ ಅದು ದೂದ್ ಸಾಗರ್ ಯಾವ ರೀತಿ ಇದೆ ಅಂದರೆ ಬೇರೆ ದೇಶದ ವಾಟರ್ಫಾಲ್ಸ್ಗೂ ನಾವು ಹೋಲ್ಸ್ಕೊಂಡ್ರೂ ಕೂಡ ಅದನ್ನು ಮೀರಿಸುವಂತೆ ಇದೆ ಯಾಕೆ ಅಂದರೆ ನೀರು ಹಾಲಿನಂತೆ ಹರಿದು ಬರುತ್ತೆ ಮೇಲುಗಡೆಯಿಂದ ಅಷ್ಟು ಐಟಿಂದ ರಭಸವಾಗಿ ನೀರು ಬೀಳ್ತಾ ಇರುತ್ತೆ ಅದು ನಮ್ಮ ಬ್ರಿಡ್ಜ್ ಕೆಳಗಡೆ ಹೋಗಿ ಅದು ನ ನದಿ ಥರ ಹರಿತಾ ಇರುತ್ತಲ್ಲ ಅದು ವಾಟ್ರುಫಾಲ್ಸು ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಈ ರೀತಿ ವಾಟ್ರ್ಫಾಲ್ಸನ್ನ ನಾವು ಜೀವನ್ದಲ್ಲಿ ನಾವು ಒಂದು ಸಮಯ ನೋಡಿದ್ರೆ ನಾವು ಯಾವ ಕಾರಣಕ್ಕೂ ನಾವು ಮರೆಯೋಲ್ಲ ಆ ರೇಂಜಿಗಿದೆ ದೂದ್ ಸಾಗರ್ ವಾಟ್ರ್ಫಾಲ್ಸು ಇದ್ರದ್ದು ಫೋಟೋ ಮಾತ್ರ ನಾನು ತೆಗ್ದು ನಮ್ಮ ದೇಶನ ರೆಪ್ರೆಯೆಂಟ್ ಮಾಡಿ ತೋರ್ಸಿ ನಮ್ಮ ದೇಶದ ಬಗ್ಗೆ ಯಾವ್ದಾರೂ ಫೋಟೋಗ್ರಫಿ ತೋರಿಸು ಅಂದರೆ ಈ ಥರ ಪ್ಲೇಸ್ಗಳ್ನ ತೋರ್ಸಕ್ಕೆ ನಾನು ಇಷ್ಟಪಡ್ತೀನಿ ಈ ದೂದ್ ಸಾಗರ್ ಬಿಟ್ಟರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಜೋಗ್ ಫಾಲ್ಸ್ ಇದೆ ಇದು ನಮ್ಮ ಏಷ್ಯಾದ ಅತೀ ಎತ್ತರವಾದ ವಾಟ್ರ್ಫಾರ್ಲ್ಸ್ ಎಂದು ಕರೀತಾರೆ ಇದು ಯಾ ಯಾವ ರೀತಿ ಇದೆ ಅಂದರೆ ನಾವು ಮುಂಗಾರುಮಳೆ ಫಿಲಮ್ ಮೂವಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಜೋಗ್ ಫಾಲ್ಸ್ ಹೇಗಿದೆ ಅಂತ ಇದು ಕೂಡ ತುಂಬ ಸುಂದರವಾದದ್ದು ಇದನ್ನ ಒಂದು ಸಾರಿ ನೋಡಿದ್ರೆ ನಾವು ಮೈ ಮರ್ಯೋದು ಅಂತೂ ಗ್ಯಾರೆಂಟಿ ಈ ಇದು ಜೋಗ್ ಫಾಲ್ಸು ಮತ್ತು ದೂದ್ ಸಾಗರ್ ಈ ರೀತಿ ವಾಟ್ರ್ಫಾಲ್ಸ್ ಇಟ್ಕೊಂಡು ನಾವು ಇನ್ನು ಬೇರೆ ಇನ್ಯಾವ್ ಥರ ಫೋಟೋಗ್ರಫಿ ಮಾಡೋದಕ್ಕೂ ನಂಗೆ ಇಷ್ಟಪಡೋದಿಲ್ಲ ಈ ಎರಡನ್ನೂ ನಾನು ಫೋಟೋಗಳನ್ನು ತೆಗೆದು ನಾನು ಛಾಯಾಚಿತ್ರ ಈ ಛಾಯಾಚರಿತ್ರ ಮೂಲಕ ಭಾರತವನ್ನು ತೋರಿಸುವ ಅವಕಾಶ ನನಗೇನಾದ್ರೂ ಸಿಕ್ಕಿದ್ರೆ ನನಗೆ ಈ ಈ ಥರ ಛಾಯಾಚಿತ್ರನೇ ನಾನು ತೆಗಿತೀನಿ